ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ನಾಯಿಗಳು ಜಾಸ್ತಿ ಇರ್ತವೆ ಹಳ್ಳಿ ಅಂದರೆ ಬೀದಿ ನಾಯಿಗಳು ಜಾಸ್ತಿ ಇರ್ತವೆ ಈ ಅ ಸಿಟಿಗ್ಳಲ್ಲಂತಾದ್ರೆ ಮನೆಯಲ್ಲಿ ಕಟ್ಟಾಕೊಂಡು ಇದ್ಮಾಡ್ತಾರೆ ಆದರೆ ನಮ್ಮ ಹಳ್ಳಿ ಕಡೆಯೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಬೀದಿ ನಾಯಿಗ್ಳು ಜಾಸ್ತಿ ಇವ್ಗಳ ಕಾಟನೂ ಒಂದು ಕೆಲ್ವೊಂದು ಕಡೆ ಜಾಸ್ತಿನೇ ಇರ್ತವೆ ಸಾಮಾನ್ಯವಾಗಿ ಕಚ್ಚಲ್ಲ ಅಕಸ್ಮಾತ್ತಾಗಿ ಹೊಸ್ಬುರ್ ಬಂದರೆ ಊರ್ನಲ್ಲಿರೋರು ಯಾರಿಗೂ ಕಚ್ಚಲ್ಲ ಹೊಸ್ಬುರ್ ಬಂದರೆ ಕಚ್ಚಿದಾಗ ಅಕಸ್ಮಾತು ಅಪ್ಪಿತಪ್ಪಿ ಕಚ್ಚಿದಾಗ ನಾವು ಹಳ್ಳಿಗ್ಳಲ್ಲಿ ಸಾಮಾನ್ಯವಾಗಿ ಆ ಕಚ್ಚಿರೋ ಗಾಯಕ್ಕೆ ನೀರಾಕಲ್ಲ ಈಗಿನ ಡಾಕ್ಟ್ರಗಳು ಆಸ್ಪತ್ರೆಗೋದ್ರೆ ಕ್ಲೀನಾಗಿ ಲೈಪ್ಬಾಯ್ ಸೋಪಾಕ್ಬಿಟ್ಟು ತೊಳ್ದ್ಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ ಆದರೆ ನಮ್ಮ ಹಳ್ಳಿ ಕಡೆ ಸುಮಾ ಹಳೆ ಕಾಲ್ದಲ್ಲಿ ಈಗಂತೂ ಹಾಸ್ಪೆಟ್ಲಗೋಗ್ತೀವಿ ಖಡಾಖಂಡಿತವಾಗಿಯೂ ಆದರೆ ಹಳ್ಳಿಗಳ ಕಡೆ ಮೊದಲು ನೀರಾಕಿ ತೊಳಿಯೋದಾಗಿ ನಮ್ಮ ಕಡೆ ಮಾಡ್ತಾಯಿರ್ಲಿಲ್ಲ ಅಂದರೆ ಈ ಕಡೆ ಸಿಗುವಂತಹ ಒಂದು ಸೊಪ್ಪು ಏನಿದೆ ಸೊಪ್ಪೇನಿದೆ ಯಾರೋ ಹಿಂಗ್ ಗೊತ್ತಿರೋ ಅಂಥವ್ರು ವಿದ್ಯೆ ಕಲ್ತಿರೋ ಅಂಥವ್ರು ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಬಂದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಕುಟ್ಟಿ ಔಷಧಿ ಸೊಪ್ಪು ಅಂತನೇ ಅದಕ್ಕೆ ಹೆಸ್ರಿದೆ ಬಟ್ ನಾವೆಲ್ಲ ನೋಡಿಲ್ಲ ಈ ಕಲ್ತಿರೋ ಅಂಥ ವಿದ್ಯೆಯವರು ಬಂದಾಕ್ತಾರೆ ನಮ್ಮ ಊರಲ್ಲಿ ನಾಗರತ್ನಮ್ಮ ಅಂತಿದ್ದಾರೆ ಅವ್ರು ಬನ್ಬಿಟ್ಟು ಹ್ಞೂ ಹಿಂಗ್ ನಾಯಿ ಕಚ್ಚಿದೆ ಅಂತೋದ್ರೆ ಅವರು ಮದ್ದು ಕೊಡ್ತಾರೆ ಅವರು ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಕುಟ್ಟಿ ಆ ಗಾಯದ್ಮೇಲೆ ಹಚ್ಚಿ ಒಂದು ಬಟ್ಟೆ ಸುತ್ತಾರೆ ಮತ್ತು ಇದನ್ನು ಕಂಟಿನ್ಯುಸ್ಸಾಗಿ ಒಂದು ಎರಡು ಮೂರು ದಿನ ಸು ಕಟ್ಟಿದರೆ ನಮಗೇನೇ ಇನ್ಫೆಕ್ಷನ್ ಆಗಲ್ಲ ಏನೂ ಆಗಲ್ಲ ಅನ್ನೋ ಒಂದು ನಂಬಿಕೆನು ನಮ್ಮ ಕಡೆ ಇದೆ ಈಗಂತೂ ಹಳ್ಳಿಗ್ಳಲ್ಲಿ ಕಚ್ಚಿದರೆ ಲೈಬಾಯ್ ಸೋಪಾಕಿ ಕ್ಲೀನಾಗಿ ತೊಳೆದು ಡಾಕ್ಟ್ರ ಹತ್ರ ಹೋಗ್ ಒಂದೆರಡು ಇಂಜೆಶ್ನ್ ಹಾಕದ್ರೆ ವಾಸಿಯಾಗೋಗ್ತದೆ ಅದೇ ನಾವು ನಾವೆಲ್ಲ ಚಿಕ್ಕ ಮಕ್ಳಿರ್ಬೇಕಾದ್ರೆ ಆಸ್ಪೆಟ್ಲಗೋಗಿರೋದು ತುಂಬ ಅಂದರೆ ತುಂಬ ಕಡಿಮೆ ನಮ್ಮ ಕಣ್ಮುಂದೇನೆ ನನಗೆ ಗೊತ್ತಾದಂಗೆ ಒಂದಿಬ್ಬರು ಮೂರನ್ನು ಕಚ್ಚಿದೆ ಅಂತ ಗೊತ್ತಾದ ತಕ್ಷಣ ಹ್ಞೂ ಹಿಂಗೆ ಸೊಪ್ಪು ಒಂದು ಮರದ ತೊಗಟೆ ಹೀಗೆ ಒಂದು ಹಲವಾರು ಒಂದೆರಡು ಮೂರು ಬಗೆಯ ಒಂದು ನಮ್ಮ ಕಡೆಯೇ ಸಿಗುವಂಥ ಒಂದು ಔಷಧಿನ ಹಚ್ಚಿರೋದನ್ನ ನಾನು ಕಂಡಿದಿನಿ ಇದರಿಂದ ಯಾವುದೇ ತೊಂದ್ರೆನೂ ಆಗಿಲ್ಲ ವಾಸಿಯಾಗಿರುವಂತಹ ಪ್ರಸಂಗಗಳು ಇವೆ ಈಗಲೂ ಕೆಲ್ವೊಂದು ಹಳ್ಳಿ ಕಡೆ ಈ ನಾಟಿ ಔಷಧಿ ಅನ್ನೋದು ತುಂಬ ಕೆಲಸ ಮಾಡುತ್ತೆ